ಕರ್ನಾಟಕ ರಾಜ್ಯ ತಮ್ಮ ಮನೋರಂಜನ ಮೌಲ್ಯಗಳಿಗಾಗಿ ಚಿರಪರಿಚಿತವಾದ ಪ್ರಮುಖ ಸಾಂಸ್ಕೃತಿಕ ಘಟನೆಗಳೇನಪ್ಪ ಅಂದರೆ ದಸರಾ ಹಬ್ಬವನ್ನ ಆಚರಣೆ ಮಾಡ್ತೀವಿ ದಸರಾ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಎಲ್ಲಪ್ಪ ಅಂದರೆ ಮೈಸೂರಿನಲ್ಲಿ ಮೈಸೂರನ್ನ ನಾವು ಸಾಂಸ್ಕೃತಿಕ ನಗರ ಅಂತ ಕರಿತೀವಿ ಈ ಘಟನೆಗಳನ್ನು ನಾವು ಧಾರ್ಮಿಕ ಸಾಂಸ್ಕೃತಿಕ ಕ್ರೀಡೆಗಳನ್ನು ನಾವು ಇಲ್ಲಿ ಏನ್ಮಾಡ್ತಿವಿ ಆಯೋಜಿಸಿ ಏನ್ಮಾಡ್ತೀವಿ ಇಲ್ಲಿ ಕುಸ್ತಿಯನ್ನು ದೇಶಿಯ ಕುಸ್ತಿಯನ್ನು ದಸರಾ ಆ ಕ್ರೀಡೆಯನ್ನು ನಾವೇನ್ಮಾಡ್ತೀವಿ ಮಾಡ್ತೀವಿ ಆ ಮೂಲಕ ದಾಮ್ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳನ್ನು ಘಟನೆಗಳನ್ನು ನಾವಿಲ್ಲಿ ನೋಡಬಹುದು ಗೂಳಿ ಪಳಗಿಸುವುದು ಗಣೇಶ ಚತುರ್ಥಿ ಚೌಕಾಬಾರ ಇವುಗಳೆಲ್ಲವನ್ನು ನಾವೇನ್ಮಾಡ್ತೀವಿ ಮಾಡ್ತೀವಿ ಗಣೇಶ ಚತುರ್ಥಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಮತ್ತು ಚೌಕಾಬಾರವನ್ನು ನಾವು ಫ್ರೀ ಸಮಯದಲ್ಲಿ ಕಳೆಯೋದಿಕ್ಕೆ ನಾವೇನ್ಮಾಡ್ತೀವಿ ಮಾಡೋದನ್ನು ನೋಡ್ತೀವಿ ಮತ್ತು ಗೂಳಿಗಳನ್ನು ಪಳಗಿಸುವಂಥ ಕಾರ್ಯಗಳನ್ನು ನಾವು ಸಂಕ್ರಾಂತಿ ಹಬ್ಬಗಳ ಒಂದು ಕಾರ್ಯ ಅದನ್ನು ನೋಡ್ಬೋದಾಗಿದೆ